ಇಲ್ಲ ಭಾರತದ ಆರ್ಥಿಕತೆಗೆ ಇತ್ತೀಚಿನ ದಿನಗಳಲ್ಲಿ ಮುಖ್ಯವಾಗಿ ಕೃಷಿ ಕೃಷಿಯ ಕೈಗಾರಿಕೆಗಳು ಆರ್ಥಿಕತೆಯನ್ನು ಹೆಚ್ಚಿಸುತ್ತವೆ ಹಾಗೆ ಕೃಷಿಯ ಎಕ್ಸ್ಪೋರ್ಟ್ ಅಂದರೆ ಹೊರಗಡೆ ಕಳಿಸುತ್ತಿರುವ ಆ ಸಾಮಾನುಗಳು ಅದರಿಂದ ಬರುವ ಆದಾಯ ಕೂಡ ನಮ್ಮನ್ನು ಇನ್ನೂ ಆರ್ಥಿಕತೆ ಹೆಚ್ಚು ಮಾಡುತ್ತದೆ ಅದರ ಜೊತೆಗೆ ಅದರ ಜೊತೆಗೆ ಮತ್ತು ನಮ್ಮ ಬೇರೆ ದೇಶದ ಸಂಬಂಧ ಬೇರೆ ದೇಶಗಳ ಜೊತೆ ಇರುವಂತಹ ಸಂಬಂಧ ಹಾಗೂ ವಹಿವಾಟು ಅದೂ ಕೂಡ ನಮ್ಮ ಆರ್ಥಿಕತೆಯನ್ನು ಹೆಚ್ಚಿಸುತ್ತದೆ ಹಾಗೇ ನಮ್ಮ ಎಲೆಕ್ಟ್ರಾನಿಕ್ಸ್ ವಿಭಾಗ ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಎಲ್ಲ ಮೈಕ್ರೋ ಚಿಪ್ಸ್ ಔರ್ ಪ್ರೀಆಪ್ ಇದರ ಪ್ರಿಪ್ರೇಷನ್ ಅಥವಾ ಇತ್ ಇಂಥದ್ದು ಅದನ್ನು ನಮ್ಮ ನಮ್ಮ ಆರ್ಥಿಕತೆಯನ್ನು ಹೆಚ್ಚು ಮಾಡುತ್ತದೆ ಅದ್ರ ಅದರ ಜೊತೆಗೆ ಈಗ ಹೊಸ ತಂತ್ರಜ್ಞಾನದ ಆರ್ಟಿಫಿಶಲ್ ಇಂಟೆಲಿಜೆಂಟ್ಸ್ ಅನ್ನೋದು ಕೂಡ ನಮ್ಮ ನಮ್ಮ ಆರ್ಥಿಕತೆ ಅಥವಾ ನಮ್ಮ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಅದರ ಜೊತೆಗೆ ನಮ್ಮ ನಮ್ಮಲ್ಲಿ ಬೆಳೆಯುವಂಥ ಪದಾರ್ಥಗಳು ಆ ಥರ ಸಾಂಬಾರು ಪದಾರ್ಥ ಅಥವಾ ಇಂಥ ಪದಾರ್ಥಗಳ ನಮ್ಮ ಬೇರೆ ದೇಶ ಜೊತೆಗಿರುವಂತಹ ವಹಿವಾಟದು ವಹಿವಾಟು ಆರ್ಥಿಕತೆ ಹೆಚ್ಸುತ್ತದೆ ಅದ್ರ ಜೊತೆಗೆ ಕಲೆಕ್ಟ್ ಮಾಡ್ತಿರುವ ಟ್ಯಾಕ್ಸ್ ಟ್ಯಾಕ್ಸ್ ಕೂಡ ನಮ್ಮ ಆರ್ಥಿಕತೆಯನ್ನು ಹೆಚ್ಚಿಸುತ್ತದೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ನಮ್ಮ ಇಂಟರ್ನೆಟ್ ಬ್ಯಾಂಕಿಂಗ್ ಮತ್ತು ಡಿಜ್ಟಲ್ ಪಾವತಿಗಳು ನಮ್ಮ ಅಂದರೆ ಇನ್ನೂ ಒಂದು ಏನು ಹೇಳ್ಬೇಕಂದ್ರೆ ಆರ್ಥಿಕತೆಗೆ ಈಗ ನಮ್ಮದು ಏಳು ಪಾಯಿಂಟ್ ಎರಡರಷ್ಟು ಇಂಡಿಯನ್ ಎಕೋನಮಿ ಪರ್ಸೆಂಟ್ ರೈಸಾಗ್ತಿದೆ ಪ್ರತಿ ವರ್ಷ ವರ್ಷ ಏಳು ಪಾಯಿಂಟ್ ಆರು ಅಥವಾ ಏಳು ಪಾಯಿಂಟ್ ಎಂಟು ಲೆವಲಿಗೆ ಅದು ಈ ಊಹೆಗೂ ಮೀರಿ ಬೆಳೆತಿರುವಂತಹ ಆರ್ಥಿಕತೆ ನಮ್ಮದು ನೆಕ್ಸ್ಟ್ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಡಿಜ್ಟಲ್ ಪಾವತಿಗಳ ಆರ್ಥಿಕ ಕ್ಷೇತ್ರಕ್ಕೆ ಎಷ್ಟರ ಮಟ್ಟಿಗೆ ಸಹಾಯ ಮಾಡಿವೆ ಅಂತಂದರೆ ನಮ್ಮ ನರೇಂದ್ರ ಮೋದಿಯವರು ಇವಾಗ ಅಂದರೆ ಅವರು ಈ ನಮ್ಮ ಬೆಳೆಯುತ್ತಿರುವ ಈ ಯುಗದಲ್ಲಿ ನಮಗೆ ಆನ್ಲೈನ್ ಆನ್ಲೈನ್ ಪಾವತಿ ಅಥವಾ ಡಿಜ್ಟಲ್ ಪಾವತಿ ಆನ್ಲೈನ್ ಬ್ಯಾಂಕಿಂಗ್ ತುಂಬ ಮುಖ್ಯವಾದದ್ದು ಏಕಂತಂದ್ರೆ ಅದೊಂದ್ ನಂದೊಂದು ಕನಸ್ಸಿದೆ ಕ್ಯಾಶ್ಲೆಸ್ ಇಂಡಿಯಾ ಕ್ಯಾಶ್ಲೆಸ್ ಇಂಡಿಯಾ ಅಂತಂದು ಹೇಳಿ ಈ ಅತಿ ಕಡಿಮೆ ಸಮಯದಲ್ಲಿ ನಾವು ನಮಗೆ ಬೇಕಾದವರಿಗೆ ಹಣವನ್ನು ಕಳಿಸುವಲ್ಲಿ ಯಶಸ್ವಿಯಾಗಿದೆ ಅಲ್ದೇ ಯಾವುದೇ ತರಹದ ಕಳವು ಕಳವು ಮಾಡುವುದು ಅಥವಾ ಇಂಥದ್ದನ್ನ ತಪ್ಪಿಸಿದೆ ಹಣದ ಹಣದ ಉಪಯೋಗವನ್ನು ಕಡಿಮೆ ಮಾಡಿದೆ ಮತ್ತು ಕ್ಯಾ ಅದಕ್ಕೆ ಹಾಗಾಗಿ ನಮ್ಮಲ್ಲಿ ಇರುವಂತಹ ಅಂದರೆ ಇವಾಗ ಒಂದು ಏಮಂತಂದರೆ ಒಂದು ದಿನ ಇವಾಗ ನಡೀತಿರೋದು ಒಂದರಿಂದ ಹದಿಮೂರು ಬಿ ಮಿಲಿಯನ್ನಷ್ಟು ಆನ್ಲೈನ್ ಪಾವತಿಗಳು ಒಂದು ದಿನಕ್ಕೆ ನಡೀತಿದ್ದಾವೆ ಅದು ನಮ್ಮದು ಇವಾಗ ಇರೋಂಥ ನಮ್ಮ ಗೋಲ್ ಏನು ಅಂತಂದರೆ ಸದ್ಯದ ಭಾರತಕ್ಕೆ ಹದಿಮೂರು ಬಿಲಿಯನ್ ತನಕ ಹದಿಮೂರು ಬಿಲಿಯನ್ ತನಕ ಒಂದು ದಿನಕ್ಕೆ ವಹಿವಾಟು ಆಗಬೇಕು ಯಾವುದ್ರದ್ದು ಡಿಜ್ಟಲ್ ಪಾವತಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಆಗಬೇಕು ಆದರೆ ಅದೂ ಕೂಡ ನಮ್ಮ ಬೆಳವಣಿಗೆಗೆ ಮುಖ್ಯವಾದ ಕಾರಣ ಆಗುತ್ತೆ ಅಂತ ಹೇಳ್ಬೋದು